ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಡಿಗೆ ಮಾಡಿದ್ದೀವಿ ಹೌದು ಅದು ಯಾವ ಪ್ರಸಂಗದಲ್ಲಿ ತಯಾರಿಸಿದ್ದೇವೆ ಎಂದರೆ ಒಂದು ದಿನ ನಮ್ಮ ತಮ್ಮನ ಎಂಗೇಜ್ಮೆಂಟ್ ಖಾತ್ರಿಯಾಗಿತ್ತು ಆ ಸಂದರ್ಭದಲ್ಲಿ ಒಬ್ಬ ಅಡಿಗೆಯವರಿಗೆ ಊಟದ ಹಾರ್ಡರ್ ನೀಡಿದ್ದೆವು ಅವರು ಬೆಳಗ್ಗೆ ಐದು ಗಂಟೆಗೆ ಬಂದು ಅಡಿಗೆ ಮಾಡಿ ಕೊಡುತ್ತೇವೆ ಎಂದು ಹೇಳಿದ್ದರು ಎಲ್ಲಾ ಅಡಿಗೆಗೆ ಬೇಕಾಗಿರ್ತಕ್ಕಂಥ ಸಾಮಾಗ್ರಿಗಳು ಸಹ ತಯಾರಾಗಿತ್ತು ಅವರು ಬೆಳಗ್ಗಿನ ಜಾವ ಅಷ್ಟೊತ್ತಿಗೆ ಬಂದು ಮಾಡಿಕೊಡುತ್ತೇವೆ ಎಂದು ಹೇಳಿದ್ದರು ನಾವು ಎಲ್ಲಾದನ್ನು ರೆಡಿಯಾಗಿ ಇಟ್ಟಿದ್ದೆವು ಆದರೆ ಅವರು ಕಾರಾಣಾಂತರಗಳಿಂದ ಬರುವುದಕ್ಕೆ ಆಗಲಿಲ್ಲ ನಾವು ಅವರನ್ನೆ ನಂಬಿದ್ದೆವು ಕೊನೆ ಕ್ಷಣಗಳಲ್ಲಿ ಅವರು ಬರೋದಕ್ಕೆ ಆಗಲಿಲ್ಲ ಮಿಸ್ ಮಾಡಿದ್ರು ನಮಗೆ ಏನು ಮಾಡಬೇಕು ಅಂತನೆ ತೋಚಲಿಲ್ಲ ಬಗ್ಗೆ ನಾವೆ ಏನೊ ಮಾಡಬೇಕು ಅವ್ರನ್ನ ನಂಬಿಕೊಂಡ್ರೆ ಆಗೋದಿಲ್ಲ ಈಗ ಬರ್ತಿರೋ ಈಗ ಸಿಕ್ಕಿರೊ ಟೈಮಲ್ಲಿ ಬೇರೆಯವರನ್ನ ಅಡಿಗೆಯವರ್ನ ಸಹ ನಾವು ಇದು ಮಾಡೋದಕ್ಕೆ ಆಗೋದಿಲ್ಲ ಆ ಬೇರೊಬ್ಬರು ಬರೋರ್ಗು ವೇಯ್ಟ್ ಮಾಡೋದಕ್ಕೂ ಆಗೋದಿಲ್ಲ ಮತ್ತವ್ರು ಬರ್ತಾರ ಇಲ್ಲ ಅಂತನು ಗ್ಯಾರಂಟಿ ಇಲ್ಲ ಅಂತಾ ಹೇಳಿ ನಾವೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಿ ಆದರೂ ಸಹ ಮೊದಲ ಬಾರಿಗೆ ಅಷ್ಟೊಂದು ಜನಕ್ಕೆ ಅಡಿಗೆ ಮಾಡಿದರೆ ಕರೆಟ್ಟಾಗಿ ಬರುತ್ತೊ ಸರಿಯಾಗಿ ಬರುತ್ತೊ ಇಲ್ಲವೋ ಉಪ್ಪು ಖಾರ ಸರಿಯಾಗಿರುತ್ತೊ ಇಲ್ಲವೊ ಗೊತ್ತಿಲ್ಲ ಮತ್ತು ಸಕ್ಕರೆ ಸ್ವೀಟ್ ಮಾಡೋದಕ್ಕೆ ಸಿಹಿ ಸರಿಯಾಗಿರುತ್ತೊ ಇಲ್ಲವೊ ಅಂತ ಗೊತ್ತಿಲ್ಲ ಆದರು ಅಷ್ಟು ದೊಡ್ಡ ಪ್ರಮಾಣದ ಅಡುಗೆ ಮಾಡೋದು ಹೇಗೆ ಅಂತ ತುಂಬ ಭಯ ಆಗಿತ್ತು ಮತ್ತು ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಮನೆಯಲ್ಲಿ ಬಂದಿರುದಕ್ಕಂಥ ರಿಲೇಟಿವ್ಸ್ ಅವರ ಸಹಾಯದಿಂದ ನಾವೆ ಅಡುಗೆಯನ್ನು ನೂರ ಎಂಬತ್ತು ಜನಕ್ಕೆ ಅಡಿಗೆ ನಾವೇ ತಯಾರಿಸಿದ್ದೆವು ಅವರು ಬಂದಿಲ್ಲ ಅಂತ ಹೇಳಿ ನಾವು ಅಡಿಗೆ ಮಾಡದಿರ ನಾವೇನು ಸುಮ್ಮನೆ ಆಗಲಿಲ್ಲ ಬೇರೆಬ್ರುಗು ಹೇಳಕ್ಕೆ ಧೈರ್ಯ ಸಾಲದೆ ನಾವೆ ಎಲ್ಲಾ ರೆಡಿ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ಬಂತು ಸ್ವೀಟು ಮತ್ತು ಖಾರ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅದು ಸೂಪ್ಪರಾಗಿ ಇತ್ತು